ನಮ್ಮ ತುಮಕೂರು ಪ್ರದೇಶದಲ್ಲಿ ಇಲ್ಲಿ ಎಲ್ಲ ಪ್ರತಿ ಯುವಕರೂ ಕೂಡ ಇವಾಗ ಎಜುಕೇಶನ್ಗೆ ತುಂಬ ಒತ್ತು ನೀಡುತ್ತಿದ್ದಾರೆ ಯಾಕೆಂದ್ರೆ ಈವಾಗ ತುಮಕೂರಲ್ಲಿ ಒಳ್ಳೊಳ್ಳೆ ಇಂಜಿನೀಯರಿಂಗ್ ಕಾಲೇಜು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜು ಒಳ್ಳೊಳ್ಳೆ ಕಾಮರ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳು ಎಲ್ಲ ಸೌಲಭ್ಯ ಇರೋದ್ರಿಂದ ಎಲ್ಲ ಪ್ರತಿ ಹಳ್ಳಿ ಹಳ್ಳಿಯಿಂದ ಬಂದು ತುಮಕೂರು ಸಿಟಿಗೆ ಬಂದು ಓದು ಓದ್ತಿದ್ದಾರೆ ಹುಡುಗರು ಮತ್ತು ಯುವಕರು ಯುವಕರಿಯರು ಎಲ್ಲರು ಕೂಡ ಎಜುಕೇಶನ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತವ್ರೆ ಆದರೆ ನಮ್ಮ ಯುವಕರು ಇಲ್ಲಿ ಇವಾಗ ಮೆಡಿಕಲ್ ಓದ್ತಾರೆ ಇಂಜಿನೀಯರಿಂಗ್ ಓದ್ತಾರೆ ಕಾಮರ್ಸ್ ಬ್ಯಾಗ್ರೌಂಡ್ ಎಲ್ಲ ಓದಿ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಪಾಸ್ಡ್ ಔಟ್ ಆದ್ಮೇಲೆ ಅವರಿಗೆ ತುಂಬ ಜನಕ್ಕೆ ಕೆಲಸ ಸೌಲಭ್ಯಗಳು ಸಿಗೋಲ್ಲ ಯಾಕೆಂದ್ರೆ ಜಾಸ್ತಿ ಜನ ಪಾಸ್ಡ್ ಔಟ್ ಆಗೋದ್ರಿಂದ ಎಕ್ಸಾಮ್ಗಳಿಂದ ಪಾಸ್ ಆಗೋರಿಂದ ಕೆಲಸಗಳು ಅಷ್ಟು ದೊರಕ್ತಿಲ್ಲ ಯಾಕೆಂದ್ರೆ ಇವಾಗ ಉದಾಹರಣೆಗೆ ನಾವೀಗ ಒಂದು ಲಕ್ಷ ಜನ ತುಮಕೂರು ಡಿಸ್ಟ್ರಿಕ್ಟ್ಅಲ್ಲಿ ಪ್ರತಿವರ್ಷ ಯುವಕರು ಎಜುಕೇಶನ್ ಮುಗಿಸ್ತಾರೆ ಅವರಿಗೆ ಬರಿ ಇಪ್ಪತ್ತುಸಾವ್ರಕ್ಕೆ ಕೆಲಸ ದೊರಕಿಸ್ಬೋದು ಅಷ್ಟೇ ಯಾಕೆಂದರೆ ಪೋಶ್ಟ್ಗಳು ಜಾಸ್ತಿ ಇಲ್ಲ ಈ ಕಾರಣಗಳು ಸಮಸ್ಯೆಗಳು ನಮ್ಮ ಯುವಕರಿಗೆ ತುಂಬ ಅನುಭವಿಸ್ತಿದ್ದಾರೆ ಆದ್ದರಿಂದ ಎಷ್ಟೋ ಯುವಕರು ಕೆಲಸ ಸಿಗದಿದ್ದ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಹುಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದ್ದಾರೆ ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಾರೆ ಈ ಯಾಕೆಂದ್ರೆ ನಮ್ಮ ತುಮಕೂರಲ್ಲಿ ಯಾವ ಎಮ್ ಎನ್ ಸಿ ಕಂಪನಿಗಳು ಇಲ್ಲ ನಾವೂ ಎಮ್ ಎಮ್ ಇಂಜಿನೀಯರಿಂಗ್ ಮುಗಿಸಿರೊರು ನಾವು ಉ ಇರದೇ ನಮಗೆ ಎರಡು ಆಪ್ಷನ್ನು ಏನೆಂದ್ರೆ ಒಂದು ಬೆಂಗಳೂರು ಹೋಗ್ಬೇಕು ಇಲ್ಲ ಮೈಸೂರು ಹೋಗ್ಬೇಕು ಎಮ್ ಎನ್ ಸಿ ಕಂಪನೀಲಿ ವರ್ಕ್ ಮಾಡೋಕ್ಕೆ ಇಲ್ಲಾಂದ್ರೆ ಹೊರ ರಾಜ್ಯಕ್ಕೆ ಹೋಗ್ಬೇಕು ಆದ್ರಿಂದ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಸಿಗ್ದಿಲಿಲ್ ಕಾರಣದಿಂದ ಯಾಕೆಂದ್ರೆ ಬೇರೆ ರಾಜ್ಯದಿಂದಲೂ ಬಂದು ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಈ ಕಾರಣಗಳಿಂದ ನಮ್ಮ ಜನಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಆದ್ರಿಂದ ಎಷ್ಟೋ ಯುವಕರು ಗಾರ್ಮೆಂಟ್ಸ್ಗಳಿಗೆ ಕೆಲಸಕ್ಕೆ ಹೋಗ್ತಾರೆ ಇಲ್ಲಾಂದ್ರೆ ಬೇರೆ ಥರ ಅವ್ರದ್ದೇ ಓನ್ ಬಿಸ್ನೆಸ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈ ರೀತಿ ಸಮಸ್ಯೆಗಳಿಂದ ನಮ್ಮ ಯುವಕರಿಗೆ ತೊಂದರೆಯಾಗ್ತಿದೆ ಅಂತ ಹೇಳುತ್ತಿ